ಸರ್ ಡಾಕ್ಟರ್ ಶ್ರೀಧರ್ ಅವರಾ ಹಾಂ ಅದೇ ಸರ್ ಮೊನ್ನೆ ಹೊಟ್ಟೆ ನೋವಂತೇಳಿ ಬಂದು ನಿಮ್ಮ ಕ್ಲಿನಿಕಲ್ಲಿ ತೋರ್ಸಕೊಂಡೋಗಿದ್ವಿ ಅದು ನಿಮ್ಮ ಕೊಟ್ಟಿರೋ ಟಾನಿಕು ಔಷಧಿ ಮತ್ತು ಮಾತ್ರೆ ಏನೂ ಕೆಲ್ಸ ಮಾಡ್ತಿಲ್ಲ ಸರ್ ಮತ್ತೆ ಜಾಸ್ತಿ ಆಗ್ತಿದೆ ಸರ್ ಇಲ್ಲೇ ನಮ್ಮದು ಚಿತ್ರದುರ್ಗ ಮೊನ್ನೆ ಕ್ಲಿನಿಕಿಗೆ ಬಂದಿದ್ವಲ್ಲ ಸರ್

ಸರ್ ಎಲ್ಲ ತಾಂಡಿದೀನಿ ಆದರೂ ಕಮ್ಮಿ ಆಗ್ತಿಲ್ಲ ಸರ್ ಭಾಳ ಹೊಟ್ಟೆ ನೋವು ಬರ್ತಿದೆ ಹಾಗಾಗೀ ಅದಕ್ಕೆ ನಿಮಗೆ ಕಾಲ್ ಮಾಡಿದೆ ಸರ್ ಸರ್ ಊಟ ಏನಿಲ್ಲ ಸರ್ ಮಾಮೂಲಿ ಅನ್ನ ಸಾ ಮೊಸರು ಇದು ಮಜ್ಜಿಗೆ ಇಷ್ಟೇ ಸರ್ ಆಯಿತು ಊಟ ತಿಂತಿರೋದು ಇದು ಈವಾಗ ಏನು ಮಾಡ್ಬೇಕು ಸರ್ ಕ್ಲಿನಿಕಲ್ಲಿ ಇದ್ದೀರಾ ಈವಾಗ ಹಾಂ ಕಾದಾರಿದ ನೀರಾ ಹ್ಞೂ ಹ್ಞೂ

ಹಾಂ ಸರ್ ಆಯ್ತು ಸರ್

ಅದೇ ಹಾಂ ಎದ್ ಇವತ್ತು ಇರ್ತೀರಾ ಸರ್ ಹಾಂ ಹಾಂ ಹ್ಞೂ ನಾಳೆ ಹತ್ತುವರೆ ಹಾಗೆ ಬರ್ತೀನಿ ಸರ್ ಫೋನ್ ಮಾಡ್ಕೊಂಡು ನಿಮಗೆ ಇಲ್ಲ ಸರ್ ತಾಂಡಿದ್ದೆ ತಾಂಡಿದ್ದೆ ಸಾರ್ ಹಾಗೆ ಈ ಹೊಟ್ಟೆ ನೋವು ಮತ್ತೆ ಜಾಸ್ತಿ ಆಗ್ತಿತ್ತು ಹಾಗಾಗಿ ಫೋನ್ ಮಾಡಿದೆ ನಾಳೆ ಹತ್ತುವರೆ ಬಂದು ಫೋನ್ ಮಾಡ್ತೀನಿ ಸರ್ ನಿಮಗೆ ಓಕೆ ಸರ್